ನಮ್ಮ ಈ ಸಮಯದಲ್ಲಿ ಜನಗಳಿಗೆ ಈಗಿಲ್ಲ ರಕ್ಷಣೆ ಕೊಡಬೇಕೆಂದ್ರೆ ಒಂದು ಕಠಿಣವಾದ ಕಾನೂನು ಕ್ರಮ ಬೇಕು ಈಗ ಕೆಲವೊಂದು ಅಪರಾಧಗಳು ಹೆಚ್ಚಾಗಬೇಕೆಂದ್ರೆ ಈಗ ಕೆಲವೊಂದೆಲ್ಲ ಒಂದು ಜನಸಂಖ್ಯೆ ಜಾಸ್ತಿ ಆಗಿದ್ದಕ್ಕೆ ಕೆಲವು ಉದ್ಯೋಗಗಳು ಕೆಲವ್ರಿಗೆ ಸಿಗಲ್ಲ ಹಾಗಾಗಿ ಎಂಥಾಗುತ್ತೆ ಅವರು ಕಲಿತಿರೋರಿಗೆ ಸರಿಯಾದ ಉದ್ಯೋಗ ಸಿಗದಿದ್ದ ಕಾರಣ ಅವರು ನಾವು ಫಾಸ್ಟಾಗಿ ಅರ್ನ್ ಮಾಡಬೇಕು ದುಡ್ಡು ಮಾಡಬೇಕು ಅಂಥೇಳಿ ಈಗ ಕೆಲವೊಂದೆಲ್ಲ ಈಗಿನ ಕೆಲವ್ರು ಲೈಫ್ ಸ್ಟೈಲೆಲ್ಲ ನೋಡಿಬಿಟ್ರೆ ಖರ್ಚುಗಳು ತುಂಬ ಇರುತ್ತೆ ಆ ಖರ್ಚನ್ನು ನಿಭಾಯಿಸೋಕೋಸ್ಕರ ಅವ್ರು ಶೋಕಿ ಗಾಡಿ ಬ್ಯಾಡ್ ಹ್ಯಾಬಿಟ್ಸ್ ದುರಾಭ್ಯಾಸಗಳು ಅದನ್ನು ನಾವೇನು ಮಾಡಬೇಕೆಂದ್ರೆ ದುಡ್ಡು ಬೇಕಲ್ಲ ಆ ದುಡ್ಡಿಗೋಸ್ಕರ ಎಂಥ ಮಾಡ್ತಾರೆ ಒಂದ್ಕಡೆ ಜಾಬ್ ಸಿಗಲ್ಲ ಜಾಬು ಇಲ್ಲ ಅಂದರೆ ಅವರಿಗೆ ಅರ್ನಿಂಗ್ಸಾಗಲ್ಲ ಸಿ ಅಮೌಂಟ್ ಸಿಗಲ್ಲ ಕೈಗೆ ಅದಕ್ಕೋಸ್ಕರ ಎಂಥ ಮಾಡ್ತಾರೆ ಇವರು ಈಗ ಕೆಲವೊಂದೆಲ್ಲ ಇಲ್ಲಿಗಲ್ ಆ್ಯಕ್ಟಿವಿಟಿಗೆ ಇಳಿದ್ಬಿಡ್ತಾರೆ ಯೂತ್ಗಳು ಈ ಕೆಲವೆಲ್ಲ ಕಳ್ಳತನ ಮಾಡೋದು ಆಮೇಲೆ ಬ್ಯಾಂಕ್ ರಾಬ್ರಿ ಮಾಡೋದು ಆಮೇಲೆ ಚೈನ್ ಸ್ನ್ಯಾಚಿಂಗ್ ಮಾಡೋದು ಈ ಹೆಂಗಸರಾಗಲಿ ಗಂಡಸ್ರಾಗಲಿ ಗ್ಲಿ ಜ ನಾಗರೀಕರದ್ದು ಈ ಜನಗಳದ್ದು ಏನದು ಚೈನಾಗಲಿ ಗೋಲ್ಡ್ ಬೆಲೆ ಬಾಳುವಂಥದ್ದು ಐಟಮ್ಗಳನ್ನು ದೋಚೋದಾಗಲಿ ಕದ್ದು ಕದ್ದೊಯ್ಯೋದಾಗಲಿ ಅದಾದ್ಮೇಲೆ ಮನೆ ಮನೆ ಅಥವಾ ಅಂಗಡಿಗಳಿಗೆ ಕಳ್ಳತನ ಮಾಡೋದಾಗ್ಲಿ ಈ ರೀತಿಗಳ ಅಪರಾಧಗಳು ಜಾಸ್ತಿ ಆಗ್ತಿದೆ ಅದಾದ್ಮೇಲೆ ಅದಕ್ಕೆ ಆಮೇಲೆ ಬ್ಯಾಂಕ್ ರಾಬ್ರಿ ಈ ಎ ಟಿ ಎಂ ಮಿಷನ್ಗಳೆಲ್ಲ ಒಯ್ಯೋದು ಆ ರೀತಿ ಅಪರಾಧಗಳು ಆಗ್ತಿದ್ದಕ್ಕೆ ಆಮೇಲೆ ಅದನ್ನು ತಡೆಗಟ್ಬೇಕಂತಲೇ ಒಂದು ಮನುಷ್ಯನ ಯೋಚನೆ ಮಾಡೋ ರೀತಿನೇ ಬದಲಾಗಬೇಕು ಆಮೇಲೆ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಕಠಿಣವಾದ ಕಾನೂನು ಬರಬೇಕು ಅಂದರೆ ಈ ರೀತಿ ಅಪರಾಧಗಳು ಮಾಡಿದರೆ ಬಲವಾಗಿ ಕಾನೂನು ವ್ಯವಸ್ಥೆ ಬಂದ್ಬಿಟ್ರೆ ಆಗ ಶಿಕ್ಷೆಯೂ ಹಾಗೆ ಇರಬೇಕು ಆ ಶಿಕ್ಷೆ ನಾಲ್ಕ್ ಜನರಿಗೆ ಶಿಕ್ಷೆ ಆಗಿಬಿಟ್ರೆ ಆ ಆ ಶಿಕ್ಷೆ ಆ ಕಾನೂನು ವ್ಯವಸ್ಥೆಯಲ್ಲಿ ಈ ಪೊಲೀಸರು ಆ ಶಿಕ್ಷೆ ಕೊಟ್ಟಿದ್ದು ನೋಡಿ ಬೇರೆಯವರು ಬೇರೆಯವರು ಆ ಅಪರಾಧಗಳು ಮಾಡೋಕ್ಕೆ ಹಿಂಜರೀತಾರೆ ಅಪರಾಧಗಳು ಮಾಡಬೇಕೆಂದ್ರು ಯೋಚನೆ ಮಾಡ್ತಾರೆ ಓಹ್ ಈ ರೀತಿ ನಾನು ಅಪರಾಧ ಮಾಡಿ ಸಿಕ್ಕಾಕೊಂಡ್ಬಿಟ್ಬಿಟ್ರೆ ನಾಳೆ ನನಗೂ ಆ ರೀತಿ ಪನಿಶ್ಮೆಂಟ್ ಕೊಡ್ತಾರೆ ಆ ರೀತಿ ಶಿಕ್ಷೆ ಆಗುತ್ತೆ ಅದಕ್ಕೆ ಯಾರಿಗೆ ಬೇಕಪ್ಪಾ ಏನೇ ಆಗಲಿ ಸ್ವಲ್ಪ ನಾವು ಚೆನ್ನಾಗಿ ಎಷ್ಟು ಆಗತ್ತೋ ಅಷ್ಟು ಸಿಂಪಲ್ಲಾಗಿ ಜೀವನ ಮಾಡೋಣ ಅಂತ ಅವರಿಗೂ ಒಂದ್ಸಲ ಮನ್ಸಿಗೆ ಬಂದ್ಬಿಡುತ್ತೆ ಹಾಗಾಗಿ ಕಾನೂನು ವ್ಯವಸ್ಥೆ ಕಾನೂನು ವ್ಯವಸ್ಥೆ ನಮ್ಮದು ಕಾನೂನು ಅಂಗ ಇದೆಲ್ಲ ನಮ್ಮದು ನ್ಯಾಯಾಂಗ ಆಗಲಿ ಕಾನೂನು ವ್ಯವಸ್ಥೆಗೂ ಒಂದು ಕಠಿಣ ಕ ಕ್ರಮಗಳು ಬಂದ್ಬಿಟ್ರೆ ಕಠಿಣವಾದ ಎಷ್ಟೊಂದು ಕೆಲವೊಂದು ಅಪರಾಧಗಳಿಗೆ ಕಠಿಣವಾದ ಶಿಕ್ಷೆಗಳು ಬಂದ್ಬಿಟ್ರೆ ಆವಾಗ ಎಷ್ಟೋ ಕಾನೂನುಗಳನ್ನು ನಾವು ಎಷ್ಟೋ ಅಪರಾಧಗಳನ್ನು ತಡೆಗಟ್ಬಹುದು ಈಗೆಲ್ಲ ಬೆಲೆಬಾಳುವಂಥದ್ದು ಕೆಲವೊಂದೆಲ್ಲ ಈಗ ಈ ತ ಈ ರೀತಿ ಕದ್ದರೆ ಈ ಅಪರಾಧ ಮಾಡಿ ಈ ಅಪರಾಧ ಮಾಡಿದರೆ ಈ ಶಿಕ್ಷೆ ಈ ಅಪರಾಧ ಮಾಡಿದರೆ ಈ ಶಿಕ್ಷೆ ಅಂಥೇಳಿ ಕಠಿಣವಾದ ಕಾನೂನು ಬರಬೇಕು ಆ ಕಾನೂನು ಬಂದರೆ ಸಹ ಆವಾಗ ಆ ರೀತಿ ಅಪರಾಧಗಳು ಮಾಡೋಕ್ಕೂ ಸಹ ಹೆದರ್ತಾರೆ ಆಮೇಲೆ ಕೆಲವೊಂದೆಲ್ಲ ಈ ಹೊರದೇಶದಲ್ಲೆಲ್ಲ ನಮ್ಮ ಭಾರತದಲ್ಲಿ ಹೋಲಿಸಿದರೆ ಹೊರದೇಶದಲ್ಲೆಲ್ಲ ಒಳ್ಳೊಳ್ಳೆ ಕಾನೂನುಗಳಿದೆ ಅವರು ಕೆಲವೊಂದೆಲ್ಲ ಈ ಕಳ್ಳತನ ಮಾಡಿದರೆ ಕೈ ಕಟ್ ಮಾಡೋದಾಗಲಿ ಕೈ ಬೆರಳು ಕಟ್ ಮಾಡೋದಾಗಲಿ ಆ ರೀತಿ ಅಪರಾಧಗಳು ಆ ಅಪರಾಧ ಮಾಡಿದರೆ ಆ ರೀತಿ ಶಿಕ್ಷೆ ಕೊಡ್ತಿದ್ದಾರೆ ಆ ರೀತಿ ಭಾರತದಲ್ಲಿ ಆ ರೀತಿ ಶಿಕ್ಷೆಗಳು ಕೊಡ್ತಾಯಿಲ್ಲ ಅದಾದ್ಮೇಲೆ ಈಗ ಒಂದು ಹೆಣ್ಮಕ್ಳಿಗೆ ಈಗ ಅವರು ಒಂದು ಮದ್ಯ ವ್ಯಸನಿಯವರು ಈ ಕೆಲವೊಂದೆಲ್ಲ ಡ್ರಗ್ಸ್ ಅಡಿಕ್ಟರೆಲ್ಲ ಎಂಥ ಮಾಡ್ತಾರೆ ಈ ಅವ್ರು ಶೋಕಿಗೋಸ್ಕರ ಅವರು ಕೆಲವೊಂದೆಲ್ಲ ಅನೈತಿಕ ಚಟುವಟಿಕೆ ಮಾಡಿ ಅತ್ಯಾಚಾರವೆಸಗ್ತಾರೆ ಆ ಅದಕ್ಕೆ ಅವರಿಗೆ ಗಲ್ಲು ಶಿಕ್ಷೆನೇ ಇಲ್ಲ ಜೀವಾವಧಿ ಜೀವಾವಧಿ ಶಿಕ್ಷೆ ಮಾಡ್ಬಿಟ್ರೆ ಆ ರೀತಿ ಕಠಿಣವಾದ ಕಾನೂನುಗಳು ಬಂದ್ಬಿಟ್ರೆ ಇಲ್ಲವೇ ಅವರಿಗೆ ಆದಷ್ಟು ಬೇಗ ಕಾನೂನಿಂದ ಒಂದು ಗಲ್ಲು ಶಿಕ್ಷೆನೇ ಅಂತ ಹೇಳಿ ಒಂದು ತೀರ್ಮಾನ ಮಾಡಿಬಿಟ್ರೆ ಕಾನೂನು ವ್ಯವಸ್ಥೆಯಲ್ಲಿ ಆವಾಗ ಆ ಇನ್ನು ಆ ರೀತಿ ಅಪರಾಧಗಳು ಮಾಡೋಕ್ಕೂ ಸಹ ಆ ಮನಸ್ಸುಳ್ಳವರು ಹಿಂದೇಟಾಕ್ತಾರೆ ಆ ರೀತಿ ನಾವು ಅಪರಾಧ ಮಾಡಿದರೆ ಈ ರೀತಿ ಶಿಕ್ಷೆ ಇದೆ ನಮ್ಮಲ್ಲಿ ಅಂಥೇಳಿ ಅಪರಾಧಗಳು ಕಮ್ಮಿ ಆಗುತ್ತೆ ಹಾಗಾಗಿ ಕಾನೂನು ವ್ಯವಸ್ಥೆಯಲ್ಲಿ ನಮ್ಗೆ ಬಲವಾದ ಕಾನೂನುಗಳು ಬರಬೇಕು ಇಂಥ ಅಪರಾಧಕ್ಕೆ ಇಂತಹದ್ದೇ ಶಿಕ್ಷೆ ಅಂಥೇಳಿ ಒಂದು ನಮ್ಮ ಕೆಲವು ನ್ಯಾಯಾಂಗ ತನಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಬಂದ್ಬಿಟ್ರೆ ಆವಾಗ ಎಷ್ಟೋ ಅಪರಾಧಗಳನ್ನು ನಾವು ತಡೆಗಟ್ಬಬಹುದು ಅಪರಾಧಗಳೇ ಆಗಿ ಮಾಡಲ್ಲ ಆವಾಗ ಜನ ಅಂದರೆ ಮಾಡೋದಕ್ಕೂ ಹೆದರ್ತಾರೆ ಆವಾಗ ನಮ್ಮ ಜನಗಳಿಗೂ ಒಂಥರ ಅದರಿಂದ ರಕ್ಷಣೆ ಸಿಗುತ್ತೆ ಒಂಥರ ಧೈರ್ಯನೂ ಇರುತ್ತೆ ಹಾಗಾಗಿ ಆ ರೀತಿಯಾಗಿ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಒಂದು ಕ್ರಮಗಳನ್ನು ಸರಿಯಾದ ಕ್ರಮಗಳನ್ನು ತಿದ್ದುಪಡಿಯಾಗಬೇಕು ಎಷ್ಟೋ ಸರಿ ಪಾಪ ಹೆಣ್ಮಕ್ಕಳೆಲ್ಲ ಈಗ ದುಡಿಮೆಗೋಸ್ಕರ ದುಡ್ಡಿಗೋಸ್ಕರ ಒಂದೂರಿಂದ ಇನ್ನೊಂದೂರಿಗೆಲ್ಲ ಹೋಗಿರ್ತಾರೆ ಆದರೆ ಪಾಪ ಒಬ್ಬೊಬ್ಬರೇ ತಿರುಗಾಡಬೇಕಾದಂಥ ಪರಿಸ್ಥಿತಿಗಳು ಬಂದಿರುತ್ತೆ ಅವರಿಗೆ ರಕ್ಷಣೆನೇ ಇಲ್ಲ ಈ ರೀತಿ ಕೆಲವೆಲ್ಲ ಒಂದು ಕೆಲಸಕ್ಕೆ ಅವ್ರಿಗೆ ಪಾಪ ರಕ್ಷಣೆನೇ ಸಿಗಲ್ಲ ಪಾಪ ಅವರು ಎಷ್ಟೆಲ್ಲ ಅದರಲ್ಲಿ ಸಹ ಅವರು ಅದರಿಂದ ಬಳಲ್ತಾರೆ ಅಂದರೆ ಅವರ ಪಾಪ ಅವ್ರು ಅವ್ರ ನಂಬ್ಕೊಂಡಿರುವಂಥದ್ದು ಫ್ಯಾಮಿಲಿಗಳ ಮೇಲೆ ಅದು ಸಫರಾಗತ್ತೆ ಹಾಗಾಗಿ ನಮ್ಮ ಕಾನೂನು ವ್ಯವಸ್ಥೆನೇ ಒಂದು ಬಲವಾಗಿ ಬರಬೇಕ್ಬಿಟ್ರೆ ಇಂಥ ಅಪರಾಧಗಳಿಗೆ ಇಂಥದ್ದೇ ಶಿಕ್ಷೆ ಅನ್ನೋದೊಂದು ಒಂದು ನ್ಯಾಯಾಂಗ ತನಿಖೆಯಲ್ಲಿ ನ್ಯಾಯಾಂಗದಲ್ಲಿ ಬಂದ್ಬಿಟ್ರೆ ಆವಾಗ ಎಲ್ಲ ಅಪರಾಧಗಳನ್ನು ನಾವು ತಡೆಗಟ್ಟಬಹುದು